ಟೊಮೊಟೊ ಹಣ್ಣು ಬೆಳೆಯುವಾಗ ಮಳೆ ಜಾಸ್ತಿ ಬಂದರೆ ಉದುರೋಗುತ್ತೆ ಹಾಗಾಗಿ ಟೊಮೊಟೋಗೆ ಮಳೆ ಬೇಡ ಬೇಡ ಅದೇ ಇರಬಹುದು ಕೊತ್ತಿಮಿರಿ ಸೊಪ್ಪು ಮಳೆ ಜಾಸ್ತಿ ಆದರೆ ಸತ್ತು ಹೋಗುತ್ತೆ ಹಾಗಾಗಿ ಔಷಧಿ ಹೊಡೆಯಬೇಕಾಗುತ್ತೆ ಕನ್ಕಾಂಬರ ಗಿಡ ಹಾಗೆ ಅದೂ ಮಳೆ ಜಾಸ್ತಿ ಆದರೆ ಮೆತ್ತಗಾಗೋಗುತ್ತೆ ಕೋಸು ಬೆಳೆಯುವಾಗ ಔಷಧಿ ಪದೇ ಪದೇ ಹೊಡಿತಾ ಇರ್ಬೌ ಇರಬೇಕು ಟೊಮೊಟೊ ಬೆಳೆಯುವಾಗ ಅದಕ್ಕೆ ರೋಗ ಬರದ ಹಾಗೆ ನೋಡ್ಕೊಳ್ಳುತ್ತಾ ಇರಬೇಕು ಮಳೆ ಜಾಸ್ತಿ ಆಗದೇ ನೋಡ್ಕೊಳ್ಳುತ್ತಾ ಇರಬೇಕು ಅದು ಪೈಪನಲ್ಲಿ ನೀರು ಬಿಡಬೇಕಾಗುತ್ತೆ ಔಷಧಿ ಪದೇ ಪದೇ ಹೊಡಿತಾ ಇರಬೇಕಾಗುತ್ತೆ ಬೀನ್ಸು ಔಷಧಿ ಹೊಡಿತಾ ಇರಬೇಕಾಗುತ್ತೆ ಮಳೆ ಜಾಸ್ತಿ ಆದರೆ ಬೀನ್ಸು ಉಳಿಯೋದಿಲ್ಲ ಹಾಗಾಗಿ ಔಷಧಿ ಹೊಡಿತಾನೇ ಇರಬೇಕಾಗುತ್ತೆ ಮೆಣ್ಸಿನಕಾಯಿ ಗಿಡ ದೊಡ್ಡದಾದರೆ ಬಿದ್ದೋಗುತ್ತೆ ಬೀಳ ಬೀಳದಂಗೆ ದಾರದಲ್ಲಿ ಚಪ್ಪರ ಕಟ್ಟಿ ದಾರ ಕಟ್ಟಬೇಕಾಗುತ್ತೆ ಟೊಮೊಟೊ ಹಣ್ಣು ಬೆಳೆಯುವಾಗ ಚಪ್ಪರ ಹಾಕಿ ಅದಕ್ಕೆ ಕಟ್ಟಬೇಕಾಗುತ್ತೆ ಔಷಧಿ ಹೊಡೀಬೇಕಾಗುತ್ತೆ ಅದಕ್ಕೆ ಹತ್ತು ಜನ ಆಳ್ ಬೇಕು ಅದಕ್ಕೆ ಅವ್ರಿಗೆ ಊಟ ಕೊಡಬೇಕು ಅವರನ್ನು ಸಂಬಳ ಕೊಡಬೇಕು ಹಾಗಾಗಿ ಖರ್ಚು ವೆಚ್ಚ ಎಲ್ಲ ಜಾಸ್ತಿ ಆಗುತ್ತೆ ಅದೇ ರೀತಿ ಕುಂಬಳಕಾಯಿ ಜಾಸ್ತಿ ಮಳೆ ಬಿದ್ದರೆ ಸತ್ತು ಹೋಗುತ್ತೆ ಅದಕ್ಕೆ ಒ ಔಷಧಿ ಹೊಡಿತಾ ಇರಬೇಕು ಅದು ರೇಟ್ ಬಂದಾಗ ಕಾಸು ಸಿಗುತ್ತಾ ಇಲ್ಲವೇ ರೇಟ್ ಸಿಗುತ್ತಾ ಇಲ್ಲವೇ ಎಂದು ಮತ್ತೆ ನೋಡಿಕೊಂಡು ಮಾರಬೇಕು ತೆಂಗಿನಕಾಯಿ ಹಾಗೆ ಮಳೆ ಜಾಸ್ತಿ ಆದರೆ ಬರೋದಿಲ್ಲ ಹಾಗೆ ಕೆಲ್ಸದವ್ರು ಬೇಕು ತೆಗೆದು ಅದು ಮಾರೋದಕ್ಕೆ ಅದು ರೇಟ್ ಸಿಕ್ಕಿದಾಗ ಅದನ್ನು ಕಿತ್ತು ಮಾರುತ್ತೇವೆ ಅದೇ ರೀತಿ ಹುಣಿಸೆಕಾಯಿ ಹಾಗೆ ಅದರ ಸಮಯ ಬಂದಾಗ ಬಿಡಿಸಬೇಕು ಆಳುಗಳನ್ನಿಟ್ಟುಕೊಂಡು ಅದಕ್ಕೆ ಜಾಸ್ತಿ ಜನ ಬೇಕಾಗುತ್ತೆ ಅದು ಕಷ್ಟ ಆಗುತ್ತೆ ಅದು ಮಳೆ ನೆನೆದರೆ ಹಾಳಾಗುತ್ತೆ ಅದು ಬಂದೋಬಸ್ತ್ ಮಾಡಿ ಅದನ್ನು ಮಾರಬೇಕು ಮಾವನಣ್ ಸೀಸನ್ನು ಬಂದಾಗ ಮಳೆ ಆಲಿಕಲ್ ಬೀಳಬಾರ್ದು ಮಳೆ ಬೀಳಬಾರ್ದು ಒಳ್ಳೆ ರೇಟ್ ಸಿಗೋವರೆಗೂ ನೋಡಿಕೊಂಡಿದ್ದು ರೇಟ ಸಿಕ್ಕಿದಾಗ ಮಾರಬೇಕು ಔಷಧಿ ಹೊಡಿಯಬೇಕು ಗಿಡದ ಕೆಳಗಡೆ ಕ್ಲೀನ್ ಮಾಡಿಸ್ತಾ ಇರಬೇಕು ಮೂರು ಸಾರಿ ಔಷಧಿ ಹೊಡಿಬೇಕು ಮೂರು ಸಾರಿ ಕಳೆ ತೆಗೆಯಬೇಕು ಆಗಾಗ ಔಷಧಿಯನ್ನು ಹೊಡಿಯೊದಕ್ಕೆ ಆಳುಗಳು ಸಿಕ್ಕೋದಿಲ್ಲ ಹಾಗಾಗಿ ಎಚ್ಚರಿಕೆಯಿಂದ ಅದನ್ನು ನೋಡ್ಕೋಬೇಕು ಹಾಗೆ ಅದನ್ನು ಕಿತ್ತು ಹೈದ್ರಾಬಾದ್ಗೆ ಹಾಕೋದಕ್ಕೆ ಗಾಡಿ ನೋಡಬೇಕು ಗಾಡಿ ಅವ್ರನ್ನ ಮಾತಾಡಿ ಅದನ್ನು ಕಳಿಸ್ಕೊಡೋದಕ್ಕೆ ವ್ಯವಸ್ಥೆ ಮಾಡಬೇಕು ಹಾಗೆ ಟೊಮೊಟೋನೂ ಅದೇ ರೀತಿ ಬೇರೆ ಕಡೆ ಕಳಿಸ್ಕೊಡೋದಕ್ಕೆ ಒಳ್ಳೆಯ ಹಣ್ಣನ್ನು ಆರಿಸಿ ಪ್ಯಾಕ್ ಮಾಡಿ ಕಳಿಸಬೇಕು ಸೊಪ್ಪು ಬೆಳೆಯಬೌದು ಸೊಪ್ಪು ಹಾಕಿದ ಬೆಳೆ ಬೆಳೆದಾಗ ಅದನ್ನ ಅದಕ್ಕೆ ಔಷಧಿ ಹೊಡಿಯಬೇಕು ನೀರು ಜಾಸ್ತಿ ಬಿಡಬಾರದು ಅದೇ ರೀತಿ ಸುಲಭವಾಗಿ ಬೆಳೆದುಕೊಂಡು ಬಂದು ಮತ್ತು ಅದನ್ನು ಮಾರುವಾಗ ಜನ ಬೇಕು ಅದಕ್ಕೆ ಬಿಡಿಸಿ ಎಲ್ಲರೂ ಆಳುಗಳ ಜೊತೆ ಮಾರೋದಕ್ಕೆ ಅವರ ಕೈಯಲ್ಲೇ ಕಳಿಸಬೇಕು ಅವರಿಗೆ ಹಣವನ್ನು ಕೊಡಬೇಕು ಕೊತ್ತಿಮಿರಿ ಸೊಪ್ಪು ಹಾಗೆ ವಾಪಸ್ಸು ಕೊಡುವಾಗ ಸೇಫ್ಟಿಯಾಗಿ ತೊಗೊಂಡು ಹೋಗಬೇಕು ಬದನೆಕಾಯಿ ಬೆಳೆಯಬೇಕು ಔಷಧಿ ಹೊಡಿತಾ ಇರಬೇಕು ಇಲ್ಲ ಅಂದರೆ ಕೆಟ್ಟು ಹೋಗುತ್ತೆ ಹುಳ ಬೀಳುತ್ತೆ ಅದಕ್ಕೆ ಆವಾಗಾವಾಗ ಔಷಧಿ ಹೊಡಿತಾ ಇರಬೇಕು ಹೂಕೋಸು ಅಷ್ಟೇ ನೀರು ಕಟ್ತಾಯಿರ್ಬೇಕು ಕೆಟ್ಟೋಗ್ತಾಯಿರುತ್ತೆ ಒನ್ನೊಂನ್ಸಾರಿ ಲಾಭ ಇರುತ್ತೆ ಒನ್ನೊಂನ್ಸಾರಿ ಲಾಭ ಇರೋದಿಲ್ಲ ಒನ್ಸಾರಿ ಬಿಡೋದೇ ಬಿಡಿಸೋದಕ್ಕೆ ಆಳ್ ಸಿಗೋದಿಲ್ಲ ಒನ್ನೊಂದ್ಸಾರಿ ಸಿಕ್ತಾರೆ ಸಿಕ್ಕಿದಾಗ ರೇಟ್ ಸಿಗೋದಿಲ್ಲ ಅದನ್ನು ಮಾರ್ಕೆಟ್ ಹಾಕೊಷ್ಟೊತ್ತಿಗೆ ರೇಟ್ ಕಡಿಮೆ ಆಗಿರುತ್ತೆ ಹಾಗೇ ಬೀಟ್ರೂಟು ನೀರು ಇರಲೇಬೇಕು ಬಿಟ್ರೂಟ್ಗೆ ನೀರು ಜಾಸ್ತಿ ಬೇಕಾಗುತ್ತೆ ನೀರು ಇಲ್ಲ ಅಂದಿದ್ದಲ್ಲಿ ಒಣಗೋಗುತ್ತೆ ಅದಕ್ಕೂ ಔಷಧಿ ಹೊಡಿತಾ ಇರಬೇಕು ಎಲ್ಲರು ಅದರ ಅದರಿಂದನೇ ಆಳು ಕಾಳು ಎಲ್ಲ ಜೀವನ ಮಾಡೋದು ಅವರು ಇಲ್ಲ ಅಂದರೆ ನಮ್ಮದು ಆಗೋ ಕೆಲಸ ಆಗೋದಿಲ್ಲ ಅದು ಬಿಡ್ಸ್ಕೊಂಡೋಗಿ ಮಾರ್ಕೆಟ್ಟಿಗೆ ಸೇರುವರೆಗೂ ಅದನ್ನು ಜೋಪಾನಾಗಿ ನೋಡ್ಕೋಬೇಕು ಈರುಳ್ಳಿ ಬೆಳೆಯುವಾಗಷ್ಟೇ ಈರುಳ್ಳಿ ಹೂವು ಉದ್ರಿ ಹೋಗದಂಗೆ ನೋಡ್ಕೋಬೇಕು ಔಷಧಿ ಹೊಡಿಬೇಕು ಅದು ಬಿಡಿಸಿ ಒಣಗಿಸಿ ರೇಟ್ ಸಿಕ್ಕಿದಾಗ ಮಾರಬೇಕು ಆಲೂಗಡ್ಡೆ ಹಾಗೆ ರೇಟಿರೋದಿಲ್ಲ ಅದು ನಾವು ಬಿತ್ತನೆ ಹಾಕಿ ನೀರು ಕಟ್ಟಿ ಅದನ್ನು ಔಷಧಿ ಹೊಡೆದು ಮತ್ತೆ ಅದನ್ನು ಅಗೆದು ಮತ್ತೆ ಮಾರ್ಕೆಟ್ಟಗೆ ತೊಗೊಂಡೋಗೋವಾಗ ರೇಟ್ ಸಿಗೋದಿಲ್ಲ ಆಗ ಭೂಮಿಯಲ್ಲಿ ಸೇಫಾಗಿಟ್ಟಿದ್ದು ರೇಟ್ ಬಂದಾಗ ಅದನ್ನು ಮಾರ್ಕೆಟ್ಗೆ ಕೊಡಬೇಕು ರೇಟ್ ಸಿಕ್ಕಿದಾಗ ಮಾರ್ಕೆಟಿಗ್ ಕೊಟ್ಟಾಗ ನಮಗೆ ಹಣ ಕೊಡುತ್ತಾರೆ ಅದೇ ರೀತಿ ಹಾಗಲಕಾಯಿ ಸಿಸನ್ನಲ್ಲಿ ಒಳ್ಳೆಯ ರೇಟ್ ಸಿಗುತ್ತೆ ಎಲ್ಲ ಟೈಮಲ್ಲೂ ರೇಟ್ ಸಿಗೋದಿಲ್ಲ ಆವಾಗ ಏನು ಮಾಡ್ತೀವಿ ನಾವು ಆಳನ್ನು ಕರೆದು ಗಿಡ ಹಾಕಿ ಬಿತ್ತನೆ ಹಾಕಿದಮೇಲೆ ಗಿ ಕಾಯಿ ಬಂದ ಮೇಲೆ ಅವ್ರ ಕೈಯಲ್ಲಿ ಔಷಧಿ ಹೊಡೆಸಿ ಮತ್ತು ಬಿಡಿಸಿ ಮತ್ತು ನೀರು ಕಟ್ಟಾದಮೇಲೆ ನೀರು ಚೆನ್ನಾಗಿದ್ರೆ ಮಾತ್ರ ಆಗುತ್ತೆ ನೀರಿಲ್ಲ ಅಂದರೆ ಆಗೋದಿಲ್ಲ ಅದೇ ರೀತಿ ಅವರ ಕೈಯಲ್ಲೇ ಮಾರ್ಕೆಟ್ಟಿಗೆ ಮತ್ತೆ ಕಳ್ಸ್ಕೊಡ್ತೇವೆ ರೇಟ್ ಸಿಕ್ಕಿದ್ರೆ ನಮಗೆ ಲಾಭ ಇಲ್ಲ ಅಂದರೆ ಲಾಭವಿರೋದಿಲ್ಲ ಅವ್ರಿಗೆ ಕೂಲಿ ಕೊಡೋ ದುಡ್ಡು ಕೂಡ ಬರೋದಿಲ್ಲ ಅದೇ ರೀತಿ ಚಿಕಡಿ ಕಾಯಿ ಚಪ್ ಚಿಕಡಿ ಕಾಯಿ ಬೀಜ ಬಿತ್ತನೆ ಹಾಕಿ ಅದಕ್ಕೆ ಚಪ್ಪರ ಕಟ್ಟಿ ಚಪ್ಪರದ್ಮೇಲೆ ಗಿಡ ಹಬ್ಬಿಸಿ ವಾರಕ್ಕೊಮ್ಮೆ ಅದನ್ನು ಬಿಡಿಸಿ ಅದು ತೊಗೊಂಡೋಗಿ ಮಾರ್ಕೆಟ್ಟಿಗ್ ಹಾಕಿದಾಗ ಅದು ಹುಳ ಬೀಳದಂಗೆ ಔಷಧಿಗಳು ಹೊಡೆದು ಆಳು ಕಾಳು ಕಸ ಕಡ್ಡಿ ತೆಗೆದು ಅದನ್ನು ಕ್ಲೀನ್ ಮಾಡಿ ಪ್ಯಾಕ್ ಮಾಡಿ ಮತ್ತೆ ಮಾರ್ಕೆಟಿಗ್ ಹಾಕುವಾಗ ರೇಟ್ ಇದ್ದರೆ ನಮಗೆ ಲಾಭ ಇಲ್ಲ ಅಂದರೆ ಲಾಭವಿಲ್ಲ ಎಲ್ಲ ರೀತಿ ಇದೇ ಥರ ತರಕಾರಿಗಳು ಹಸಿಮೆಣ್ಸಿನ್ಕಾಯಿ ಹಾಗೆ ಸಮಯಕ್ಕೆ ಬಿಡಿಸದಿದ್ದರೆ ಕೆಂಪಗಾಗುತ್ತೆ ಆಮೇಲೆ ಯೂಸಾಗೋದಿಲ್ಲ ಹಾಗಾಗಿ ಗಿಡ ಆದಮೇಲೆ ಗ್ರೀನ್ ಕಲರಿದ್ದಂಗೆ ಮೆಣಸಿನ್ಕಾಯಿ ಬಿಡಿಸಿ ಅದನ್ನು ಮಾರ್ಕೆಟ್ಗೆ ಹಾಕದರೆ ಒಳ್ಳೆ ರೇಟ್ ಸಿಗುತ್ತೆ ಅದನ್ನು ಸೇಫ್ಟಿಯಾಗಿ ತೊಗೊಂಡೋಗ್ಬೇಕು ಎಲ್ಲ ತರಕಾರಿಗೂ ಹಾಗೆ ಸೇಫ್ಟಿಯಾಗಿ ನೋಡಿಕೊಂಡು ಇರಬೇಕು